ಪೋಲಿಯೋ ಮಕ್ಕಳಿಗಾದರೆ ಅವರಿಗೆ ಉಚಿತಾಗಿ ಗೋರ್ಮೆಂಟು ಹಾಸ್ಪೆಟ್ಲಿಗೆ ಟ್ರೀಟ್ಮೆಂಟ್ ಸಿಕ್ತತೆ ಅದು ಹೆಂಗೆ ಅಂದರೆ ಹುಟ್ಟಿದ್ ಮಗುಗೆ ಒಂದು ತಿಂಗಳಿಗ್ ಸ್ ಹಾಕಿಸ್ಬೋದು ಮತ್ತು ಮೂರು ತಿಂಗ್ಳಿಗಾಕಿಸ್ಬೇಕು ಮತ್ತು ಒಂಬತ್ತು ತಿಂಗ್ಳಿಗಾಕಿಸ್ಬೇಕು ಮತ್ತು ಒಂದು ವರ್ಷಕ್ಕಾಕಿಸ್ಬೇಕು ಇದನ್ನು ಹಾಕಸೊದಿಂದ ಮಕ್ಕಳಿಗೆ ಪೋಲಿಯೋ ಬರಲ್ಲ ಮತ್ತು ತಾಯಿ ಹೊಟ್ಟೆಗಿರ್ಬೇಕಾರು ಹಾಕ್ತರೆ ಅವ್ರನ್ನ ಕರ್ಕೊಂಡು ಈಗ ಹಾಸ್ಪೆಟ್ಲಿಗೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ತೋರಿಸ್ತಾಯಿದ್ರೆ ಅವರು ಯಾಥರ ಏನು ಇಂಜೆಷನ್ ಕೊಟ್ಟು ಅದು ಪೋಲಿಯೋ ಬರ್ದಂಗೆ ಕಾಪಾಡೊ ಅಷ್ಟು ಶಕ್ತಿ ಡಾಕ್ಟ್ರುಗಳಿಗೆ ಇದೆ ಅದು ನಾವು ಮಾಡಿಕೋಬೇಕಾಗಿರೋ ಕರ್ತವ್ಯ ನಮ್ಮದು ಅದರ್ನ ಏನಂದರೆ ನಾವು ತಿಳ್ಕೋಬೇಕಾಗಿದ್ದ ವಿಷಯ ಹಾಸ್ಪೆಟ್ಲಕ್ಕೋಗಿ ಅದನ್ನು ಯಾಥರ ಮಾಡಬೇಕು ಏನು ಎತ್ತ ಅಂತ ಅವ್ರನ್ನ ಡಾಕ್ಟ್ರ್ನ ಕನ್ಸಿಸ್ಟ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಹೋಗ್ ನೋಡ್ಕೋಬೋದು ಒಳ್ಳೆದಾಗುತ್ತೆ